ಶಾಲೆಯಲ್ಲಿ ಮಾತ್ರ ನಾವು ಚಿತ್ರ ಬಿಡಿಸಿದ್ದು ಈ ಚಿತ್ರ ಬಿಡಿಸುವಾಗ ಸಾಮಾನ್ಯವಾಗಿ ಹಾರ್ಟಿಂದು ಚಿತ್ರವನ್ನು ನಾನು ಬಿಡಿಸಿದ್ದೆ ಅದು ಚಿತ್ರ ಬಿಡಿಸಿದ್ದು ನಮ್ಮ ಶಾಲೆ ಟೈಮ್ನಲ್ಲಿ ಟೀಚರು ಭಾಳ ಚೆಂದಾಗಿದೆ ಹೇಳ್ತಾ ಇದ್ದರು ನನ್ನ ಪಕ್ಕದಲ್ಲಿರೋ ನನ್ನ ಸ್ನೇಹಿತೆ ಕೂಡ ನೀನು ಚೆಂದ ಚ ಹಾರ್ಟಿಂದ್ ಚಿತ್ರ ಬಿಡಿಸಿದ್ದಿ ನನಗೆ ಸಹ ಒಂದು ಚೂರು ಅದು ಬಿಡಿಸಿ ಕೊಡು ಅಂತ ಹೇಳಿದ್ದಾಳೆ ನಾನು ಅದನ್ನು ಅವಳಿಗೆ ಬಿಡಿಸಿಕೊಟ್ಟಿದ್ದೇನೆ ಹಾಗೆಯೇ ಎಲ್ಲ ಶಾಲೆ ಟೈಮ್ನಲ್ಲಿ ಯಾವುದೆಲ್ಲ ಚಿತ್ರ ಬಿಡಿಸಲಿಕ್ಕಿತ್ತು ಆಗ ನಾವು ಅದನ್ನು ತುಂಬ ಇಂಟ್ರೆಸ್ಟಿಂದ ಆ ಚಿತ್ರ ಬಿಡಿಸ್ತಿದ್ದೆವು ಬಿಡಿಸಿದಾಗ ನಮ್ಮ ಟೀಚರ್ಸ್ ಕೂಡ ಅದರ ಬಗ್ಗೆ ಹೆಮ್ಮೆ ನಮಗೆ ಎಪ್ರಿಷಿಯೇಟ್ ಮಾಡಿದ್ದಾರೆ ಚೆಂದ ಓಹ್ ಚೆಂದಾಗಿದೆ ಅಂತ ಮಾಡಿದ್ದಾರೆ ಮತ್ತು ನಾವು ಅದು ಅದರದ್ದೇ ಇದಕ್ಕೆ ನಾವು ಹೋಗಲಿಲ್ಲ ನಾವು ಕಲಿಕೆಯಲ್ಲಿ ಇರುವಾಗ ಏನು ಸಬ್ಜೆಕ್ಟಿಗೆ ಅನುಸಾರವಾಗಿ ಚಿತ್ರ ಬಿಡಿಸುವುದನ್ನು ಮಾತ್ರ ನಾವು ಮಾಡಿಕೊಂಡು ಬಂದಿದ್ದೇವೆ ಅಷ್ಟೇ